ಯೋಗಾಭ್ಯಾಸವೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ಥರ ನಮಗೆ ತುಂಬನೇ ಮುಖ್ಯ ಅಂತ ಹೇಳೋದಾದರೆ ನನ್ನ ಮನ್ಸಿಗೆ ಅನ್ನಿಸಿದ್ದು ಯೋಗ ಮಾಡೋದರಿಂದ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತೆ ಉತ್ತಮ ಆರೋಗ್ಯ ಕೊಡುತ್ತೆ ಹಾಗೂ ತೂ ಇದು ತೂಕನು ಇಳಿಸ್ಕೊಳ್ಬೋದು ಹಾಗೂ ರಕ್ತದ ಒತ್ತಡವನ್ನೂ ಕಡಿಮೆ ಮಾಡುತ್ತೆ ಮತ್ತು ಈ ಯೋಗನ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರು ಹಿರಿಯರು ವಯಸ್ಸಾದಂಥ ಹಿರಿಯರು ಕೂಡ ಈ ಅಭ್ಯಾಸವನ್ನ ರೂಢಿಸ್ಕೊಳ್ಬೋದು ಅಂತ ಹೇಳ್ತೀನಿ ಹಾಗೆ ಯೋಗ ಮಾಡೋದರಿಂದ ಮನಃಶಾಂತಿ ಮನಃಶಾಂತಿ ಸಿಗುತ್ತೆ ಆರೋಗ್ಯಕ್ಕೆ ತುಂಬನೇ ಬಲ ಕೊಡುತ್ತೆ ಅಂತ ಹೇಳ್ಬೋದು ಯೋಗ ಮಾಡೋದರಿಂದ ಒ ಉತ್ತಮವಾದಂಥ ಹಾಗೂ ಆರೋಗ್ಯವಾದಂಥ ಹೃದಯ ನಮಗೆ ಲಭಿಸುತ್ತೆ ನಮ್ಮ ಮನಸ್ಸಿಗಾಗುವಂಥ ನಾನಾ ರೀತಿ ನೋವು ಈಗ ವೈಯಕ್ತಿಕ ಜೀವನದಲ್ಲಿ ಅಂತ ಬಂದರೆ ಒಬ್ಬೊಬ್ಬರಿಗೆ ಒಬ್ಬ ಒಂದೊಂದೆ ಆದಂಥ ಒಂದು ನೋವುಗಳಿರುತ್ತವೆ ಆ ಥರ ನೋವುಗಳನ್ನೆಲ್ಲ ನಾವು ದೂರ ಮಾಡ್ಕೊಳ್ಬೋದು ಯೋಗ ಮಾಡೋದರಿಂದ ಹಾಗೆ ಮತ್ತೆ ಒಂದು ಉತ್ತಮ ಉಸಿರಾಟ ಸಿಗುತ್ತೆ ಉತ್ತಮ ಉತ್ತಮವಾದಂತಹ ಸಧೃಢವಾದಂತಹ ಒಂದು ಜೀವನ ನಮಗೆ ಸಿಗುತ್ತೆ ಅಂತ ನಾನು ಯೋಗ ಬಗ್ಗೆ ಇಷ್ಟೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ